ಹಲೋ ಉಡುಪಿ ಹೋಟಲ್ರೀ ಇದು ಅದೇ ರೀ ನಮ್ಮ ಮನೇಲ್ ಏನೋ ಒಂದು ಫಂಕ್ಷನ್ ಇದೆ ನಾಳೆಗೆ ತೊಟ್ಟಿಲು ಇಟ್ಕೊಂದಿದ್ದೆವು ಸೊ ಹಂಗಾಗಿ ನಮಗೊಂದು ಎರಡುನೂರು ಜನಕ್ಕೆ ಊ ಅಡುಗೆ ಮಾಡ್ಸೋದಿತ್ತು ಅದೇ ತಿಳ್ಕೊಬೇಕಾಗಿತ್ತೂ ಅದೆಲ್ಲ ಲಿಸ್ಟ್ ಏನೇನು ಬೇಕು ಅಂತ ಒಂದು ಲಿಸ್ಟ್ ಮಾಡಿಕೊಡ್ರಿ ನಮಗೆ ಅವು ಏನೇನು ಬೇಕು ಅಂತ ದಿನಸಿಗಳೆಲ್ಲ ನಾವು ಖರೀದಿ ಮಾಡ್ಕೊಡ್ತೆವೆ ನಿಮಗೆ ಮತ್ತು ಕರೆಕ್ಟ್ ಟೈಮಿಗೆ ಕಳಿಸ್ಬೋದ ನೀವು ಎಷ್ಟು ತನಕ ನಮಗೆ ಸೈಂಕಾಲ ಸ್ಟಾಟ್ ಆಯ್ತದ ಆರು ಗಂಟೆಗೆ ಸ್ಟಾಟ್ ಆಯ್ತದ ಪ್ರೋಗ್ರಾಮು ಸೋ ಆರು ಗಂಟೆ ಒಳಗಾಗಿ ನಮಗೆ ತಯಾರ್ ಬೇಕು ಎಲ್ಲಾ ನಾವು ಕೇಳಿದ್ದು ನಮಗೆ ಒಂದು ನಾಕೈದು ಐಟಮ್ ಬೇಕು ಅದೆ ರೈತಾ ಜೀರ ರೈಸು ಪಾಲಕ್ ಪನ್ನೀರು ಒಂದು ಸ್ವೀಟ್ ಬೇಕು ಅದು ಗುಲಾಮ್ ಜಾಮುನು ಮತ್ತು ತಂದೂರಿ ರೊಟ್ಟಿ ಇವೆಲ್ಲ ಮಾಡ್ಕೊಂಡು ಆರರ ಒಳಗೆ ಕಳಿಸ್ಬೋದ ನೀವು ಕಳಿಸ್ತೆ ಅಂತಂದ್ರೆ ಒಂದು ಲಿಸ್ಟ್ ಕಳಿಸ್ರಿ ನಮ್ಗೆ ಅದ್ರಕಿನ ಮುಂಚೆನೆ ಎಲ್ಲ ಕಳಿಸ್ಬಿಡ್ತೆ ನಿಮಗೆ ಟೈಮಿಂಗ್ ಬಿ ಹೇಳ್ತೆ ಆ ಟೈಮಿಂಗ್ದ ಕಳಿಸಿರಿ ಮತ್ತು ನಿಂಬಳಿ ಏನಾರ ನಾವು ಇಷ್ಟು ಜನದ್ದೆಲ್ಲ ಮಾಡಸಿದ್ರಾ ನಿಮ್ಗೆ ಆಫರ್ ಏನ್ರ ಕೊಡ್ತಿರೇನು ಏನಾರೆ ಆಫರ್ ಅದ ಏನು ಹಿಂಗ ಕಮ್ಮಿ ರೇಟ್ ಮೇಲಾ ಎಷ್ಟು ಹತ್ಬೋದು ನಿಮ್ಗೆ ಖರ್ಚು ಎಷ್ಟು ಬರ್ಬೋದು ಖರ್ಚು ಅಂತ ತಿಳ್ಕೊಬೇಕಿತ್ತು ಅದೇ ಮತ್ತು ನಾಳೆಗಿ ಏನಿಲ್ಲಂತಂದ್ರ ನಾ ನಿಮ್ಗ ನಮ್ಮ ಕಡಿನ ಜನ ಕಳಿಸ್ತೆವು ಇಲ್ಲಾಂತಂದ್ರ ನೀವೇ ಕಳಿಸ್ಕೊಡ್ರ್ ಆಕಡಿಂದ ಎಲ್ಲ ತಯಾರಿ ಮಾಡಿ ನಮಗ ಒಂದು ಫೋನ್ ಹಚ್ರೀ ಇದು ಮಾಡಿ ನಾ ಫೋನ್ ಹಚ್ಚಿ ಕೇಳ್ತೆ ನಿಮಗ ತಯಾರಾಗ್ಯದ ಅಂದಿರಂದ್ರೆ ನಮ್ಮ ಕಡಿನವರಿಗೆ ಕಳಿಸ್ತೆ ಮತ್ತು ಕಳಿಸ್ದಂದ್ರ ಇವು ಕಳಿಸೆಟ್ಟಂತ ಮತ್ತೆಲ್ಲ ನಿಮಗ ಬೇಕಾಗಿತ್ತಲ್ಲ ಲಿಶ್ಟ್ ಏನೇನು ಬೇಕಂತ ಹೇಳ್ಬೋದ ನೀವು ಈಗ ಸಧ್ಯಕ ನಾ ಬರ್ಕೊತಿದ್ದೆವು ಏನು ನಮಗ ಆಮೇಲೆ ಬರ್ದು ಹಾಕ್ತೀರಿ ನೀನ ನಾವೇ ಬಂದಿಲ್ಲಿಗ ಭೇಟಿಯಾಗಬೇಕು ನೀವು ಅಲ್ಲಲ್ಲೇ ಕೊಡ್ತೀರಾ ಹೆಂಗೆ ನೀವೊಂದು ಐಡ್ಯಾ ಕೊಟ್ಟಿರಂದ್ರ ನಮಗ ತಿಳೀತದಲ ಬಂದೀ ನೋಡ್ಕೊಳಾಕ ಎಲ್ಲ ಲಿಸ್ಟ್ ಮಾಡ್ಕೊಂಡು ತಂದಿಕ್ಲಕ ಯಾಕಂದ್ರ ನಾಳಿಗ್ಯದ ಅಂದ್ರೆ ಟೈಮ್ ಕಮ್ಮಿ ಅದ ನಂಬಲ್ಲಿ ಅದ್ರ ಒಳಗಾಗಿ ಬಂದು ಎಲ್ಲ ಮುಗಿಸ್ಕೊಬೇಕ್ ಪಟಪಟ ಎಲ್ಲಾ ಆಯಿತು ಈಗೆ ತಯಾರಿ ಮಾಡಿಟ್ಟೆವು ಅಂತಂದರೇ ಎಲ್ಲ ನಾಳೆಗ್ ಕರೆಕ್ಟ್ ಟೈಮಿಗೆ ಸಿಗ್ಬೋದು ನೀವು ಹೆಂಗೆ ಬೀ ಹೇಳೀರಿ ಗ್ಯಾರೆಂಟಿ ಕೊಡ್ಲತ್ತಿರಿ ನಾಳೆಗ್ ಕರೆಕ್ಟ್ ಟೈಮಿಗೆ ತಂದು ಕೊಡ್ತೇವಂತ ಮಾ ಅದಿಕೆ ಏನಿದೆ ಎಲ್ಲ ಇವತ್ತೇ ಖತಮ್ ಮಾಡ್ತೆವೂ ಎಲ್ಲ ಏನು ಬಿ ಅದು ಲಿಸ್ಟ್ ಮಾಡ್ಕೊಡ್ರಿ ಮತ್ತು ನಾವೂ ಇವತ್ತು ತಂದು ಕೊಡ್ತೀವಿ ಇವತ್ತು ತಂದ್ಕೊಟ್ರೆ ನಾಳೆಗ್ ಕರೆಟ್ ಟೈಮಿಗೆ ಸಿಗ್ತದ ನಮ್ಗೆ ಅಂತ ಕೇಳತ್ತಿದೆ ಹಾಂ ಅದೇ ಏನಿಲ್ಲ ಹೇಳ್ದಂಗೆ ಇಷ್ಟೆಲ್ಲ ಸಾಮಾನು ಬೇಕು ಸ್ವೀಟ್ ಬಿ ಬೇಕ್ರಿ ಹಾಂ ಅದೇ ದೋನ್ಸೆ ಮಂದಿಗದೆ ನೋಡ್ರಿ ದೋನ್ಸೆ ಮಂದಿಗೆ ಮಾಡ್ಕೊಡ್ಬೇಕು ದೋನ್ಸೆ ಅಂದ್ರು ಬೀ ಅಷ್ಟೆ ಬರ್ತದೆ ಹೆಚ್ಚು ಕಮ್ಮಿ ಒಂದು ಒಂದು ನಾಲ್ಕೈದು ಜನ ಹೆಚ್ಚು ಕಮ್ಮಿ ಆಯ್ತಾರಟ್ಟೆ ಹಾಂ ಹೆಚ್ಚಾಗಬೇಕು ಖರೆ ಕಮ್ಮಿ ಬೀಳ್ಬಾರ್ದು ಮತ್ತಿದಕ್ಕೆಲ ಏನಾರ ಆಫರ್ ಹಚ್ಚಿರೇನೋ ಅಂತಂದೀ ಗೊತ್ತಾಗದ ಗೊತ್ತು ಮಾಡ್ಕೋಬೇಕಿತ್ತು ಆಫರ್ ಹಚ್ಚಿದ್ರ ಚೆನ್ನಾಗಿತ್ತು ಅಂತ ಹಾಂ ಏಟಿರಬೇಕು ಅಂತಂದು ಅದು ಬಿ ಹೇಳ್ರಿ ನಮ್ಮ ಕಡಿನವ್ರಿಗೆ ಕಳಿಸ್ತೇವ್ ನಾವು ಒಂದು ಐಡ್ಯಾ ಸಿಗ್ತು ಅಂತಂದ್ರ ತಿಳೀತದಲ್ಲ ರೀ ನಮಗ ಬೀ ಕ ಮಾಡಿಸ್ಲಕ್ ಎಲ್ಲಾ ಇಲ್ಲಿ ಮತ್ತು ಆಗಲ್ಲ ನಿಮಗ್ ಕರೆಕ್ಟ್ ಟೈಮಿಗೆ ಅಂದ್ರ ಅದು ಬಿ ತಿಳಿಸ್ರಿ ಮತ್ತು ನಾವೂ ಯಾರಿಗಾರ ಹಚ್ಚಿಕೊಡ್ತೆವು ಯಾರಿಗಾರ ಬೇರೋರಿಗೆಲ್ಲ ಮಾತಾಡ್ತೇವು ಬೇರೆ ಯಾವ್ದಾರ ಹೋಟೆಲ್ಕರ ಇಲ್ಲಾ ನಿಮ್ಮ ಪರಿಚಯದ ಮೇಲೆ ಯಾವ್ದಾರ ಹೋಟೆಲ್ ಅದು ಅಂದ್ರೆ ಅದು ಬಿ ಹೇಳ್ರಿ ಅಲ್ಲೇ ಮಾತಾಡ್ತೇವಂತ ನಿಂಬಳಿ ಜನ ಅರ ಅಂದ್ರ ಆಯ್ತು ತಗೋರ್ ನೀವೇ ಮಾಡಿಸ್ರೀ ಮತ್ತು ಇನ್ನೊಬ್ರ ಬಳಿ ಹೋಗೋದು ನಮ್ಗೆ ಹಾಂ ಕರೆಕ್ಟ್ ಟೈಮಿಗೆ ತಂದ್ಕೊಡ್ರಿ ಸಾಕು ನಮಗೆ ಮತ್ತು ಎಲ್ಲ ಜರಾ ಛಂದ್ ಇರಬೇಕ್ರಿ ಅಡಿಗೆ ಏನ್ ಬಿ ಹಿಂಗೆ ಜರ ಟೇಶ್ಟಾಗಿರಬೇಕು ಮತ್ತು ಸು ಯಾಕಂದ್ರ ನಾಲ್ಕು ಮಂದಿ ಬಂದಿರಂದ್ರ ನಾಲ್ಕು ಮಂದಿ ನಾಲ್ಕು ಥರ ಮಾತಾಡ್ಕೊತಾರ ಹಿಂಗೆ ಮಾಡಿಸ್ಯಾವ ಅಡಿಗೆದಾಗಂತ ಎಲ್ಲ ಜರ ಛಂದ್ ಮಾಡಿಕೊಡ್ರಿ ಸಾಕು ಮತ್ತೇನಿಲ್ಲ ಆಯ್ತು ರೀ ಮತ್ತು ಯಾಕೆ ಆಗಲ್ದು ನೀವು ಹೇಳಿನಂಗೆ ನಾವೂ ನಮ್ಮ ಮನೆಗಿನವ್ರ ಬರ್ತಾರ ಇವತ್ತು ಬಂದರಂದ್ರ ಅವರೆಲ್ಲ ಇಸ್ಕುಡ್ತಾರ ನಿಮಗೆ ಏನೇನು ಬೇಕಂತ ಎಲ್ಲ ಲಿಶ್ಟ್ ಮಾಡ್ಕೊಡೊರಿಗೆ ಮಾಡಿಕ್ರಿ ನೀವು ಬಂದರಂದ್ರೆ ಒಂದರ ಸನಿ ಸನಿ ಬರ್ತಾರ ನೋಡ್ರಿ ಬಾರಾ ಒಂದಕ್ಕೆ ಹಂಗೆ ಬರ್ತಾರೆ ಬಂದರಂದ್ರ ಮತ್ತು ಮಾಡಿ ಕೊಡ್ರಂತ ಯಾಕಾಗಲ್ದು ರೀ ಹಾಂ ರೀ ಇಡ್ತೆ ರೀ ಥ್ಯಾಂಕ್ ಯು ರೀ